ನಾನು ನಮ್ಮ ರಾಜ್ಯದಲ್ಲಿ ತುಂಬ ಪ್ರವಾಸಗಳನ್ನ ಮಾಡಿದ್ದೀನಿ ಬೆಂಗಳೂರು ಬೆಂಗಳೂರಲ್ಲಿರುವಂಥ ರಾಜರಾಜೇಶ್ವರಿ ದೇವಸ್ಥಾನ ಇಸ್ಕಾನ್ ಟೆಂಪಲ್ಲು ಮತ್ತು ವಿಸ್ ವಿಧಾನಸೌಧ ಮತ್ತು ಐ ಕೋಟು ಮತ್ತು ಬೆಂಗಳೂರಲ್ಲಿರುವಂಥ ವಿಶೇಷವಾದ ಪ್ಲೇಸ್ಗಳನ್ನೆಲ್ಲ ನೋಡಿದ್ದೀನಿ ಅಲ್ಲಿ ಆ ಅಲ್ಲಿರುವಂಥ ವ್ಯವಸ್ಥೆಗಳನ್ನೆಲ್ಲ ನಾನು ಗಮನಸಿದ್ದೀನಿ ಮತ್ತು ಒಂದು ಒಳ್ಳೆಯ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಅದು ಅದಲ್ಲದೇ ನಮ್ಮೂರ ಸುತ್ತಮುತ್ತ ಇರುವಂತಹ ನಮ್ಮ ರಾಜ್ಯದಲ್ಲೇ ಇರುವಂಥ ಪಕ್ಷಿಧಾಮ ಅಲ್ಲಿ ಇರುವಂಥ ಕಾವೇರಿ ನದಿ ಅಲ್ಲಿರುವಂಥ ಗೋಸಾಯಿ ಘಾಟು ಅಲ್ಲಿರುವಂಥ ಶ್ರೀರಂಗಪಟ್ಟಣದ ದೇವಸ್ಥಾನಗಳು ಅವುಗಳಿಗೆಲ್ಲ ನಾನು ಪ್ರತಿ ವಾರ ಪ್ರತಿ ಸಂದರ್ಭಗಳಲ್ಲಿ ಹೋಗ್ತಾಯಿರ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ಗಳು ಚಾಮುಂಡಿ ಬೆಟ್ಟ ನೋಡಿದ್ದೀನಿ ಉತ್ತನಳ್ಳಿ ಮಾರಮ್ಮನ ದೇವಸ್ಥಾನ ನೋಡಿದ್ದೀನಿ ಗಣಪತಿ ಸಚ್ಚಿದಾನಂದರ ಆಶ್ರಮ ತುಂಬ ಚೆನ್ನಾಗಿದೆ ತುಂಬ ವ್ಯವಸ್ಥಿತವಾದ ರೀತಿಯಲ್ಲಿ ಸಮಾಜಕ್ಕೆ ಒಂದು ಮಾದರಿಯಾದ ರೀತಿಯಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಮಾಡಿದ್ದಾರೆ ಅಲ್ಲಿ ಅನೇಕ ಪಕ್ಷಿಗಳನ್ನ ಸಾಕಿದ್ದಾರೆ ಅನೇಕ ಕಲ್ ಕಲರ್ ಆಗಿರುವಂತಹ ಬರ್ಡ್ಸ್ಗಳನ್ನ ಅಲ್ಲಿ ಸಾಕಿದ್ದಾರೆ ಮತ್ತು ಒಳ್ಳೆಯ ಗಿಡಗಳನ್ನ ಅಂದರೆ ತುಂಡ ಇರುವಂಥ ಗಿಡಗಳನ್ನ ಅಲ್ಲಿ ಎಷ್ಟೋ ವರ್ಷದ ಗಿಡಗಳು ತುಂಬ ತುಂಡು ಬೆಳೆಯಿರುವಂಥ ಗಿಡಗಳನ್ನ ಅಲ್ಲಿಯ ಸಾಕಿದ್ದಾರೆ ನಂಗದು ಹೆಸ್ರು ಮರೆತೋಯ್ತು ಅಂಥ ಒಳ್ಳೆಯ ಗಿಡಗಳನ್ನೆಲ್ಲ ಅಲ್ಲಿ ಸಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಮೈಸೂರು ನಗರ ಅದು ನಮ್ಮೂರಿಗೆ ಹತ್ರ ಇದೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಇದೆ ಅಲ್ಲಿ ಮೈಸೂರಿನಲ್ಲಿ ಏನು ವಿಶೇಷ ಅಂದರೆ ತುಂಬ ಟ್ರ್ಯಾಫಿಕ್ ಇಲ್ಲ ಟ್ರ್ಯಾಫಿಕ್ ಇಲ್ಲದೇ ಇರೋ ಪ್ರದೇಶ ಅಂದರೆ ಅದು ಮೈಸೂರು ಆ ಮೈಸೂರಿನಲ್ಲಿ ತುಂಬ ಸುಂದರವಾದ ರೀತಿಯಲ್ಲಿ ಪ್ರಯಾಣ ಮಾಡ್ಬೋದು ಮತ್ತೆ ಅದ್ರ ಸುತ್ತಮುತ್ತ ಇರುವ ದೇವಸ್ಥಾನಗಳೆಲ್ಲ ಮತ್ತೆ ಅರಮನೆ ತುಂಬ ವಿಜೃಂಭಣೆಯಿಂದ ಇದೆ ನಾವು ಅರಮನೆ ನೋಡಿದ್ದೀವಿ ಅರಮನೆ ಒಳಗಡೆಯೆಲ್ಲ ಹೋಗಿದ್ದೀವಿ ಫ್ಲವರ್ ಶೋ ನೋಡಿದ್ದೀವಿ ತುಂಬ ಹ್ಯಾಕ್ಟಿವಾಗಿರುವಂಥ ಪ್ರದೇಶಗಳನ್ನೆಲ್ಲ ವೀಕ್ಷಣೆ ಮಾಡಿದ್ದೀವಿ ಚೆನ್ನಾಗಿದೆ ಹತ್ರದಲ್ಲೇ ಇರೋ ಒಂದಿಪ್ಪತ್ತು ಕಿಲೋಮಿಟ್ರದಲ್ಲಿರೊ ನಂಜನಗೂಡು ಅದು ಪ್ರಸಿದ್ಧಿಯಾದಂತಹ ದೇವಸ್ಥಾನ ಅದನ್ನ ನೋಡಿದ್ದೀವಿ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ರಥೋತ್ಸವ ನಡೆಯತ್ತೆ ಒಂದು ವರ್ಷಕ್ಕೊಂದ್ಸರಿ ಚಿನ್ನದ ಕಿರೀಟನ ಹಾಕಿ ಚೆಲುವ ನಾರಾಯಣ ಸ್ವಾಮಿಗೆ ಒಂದು ಜಾತ್ರೆ ಮಾಡ್ತಾರೆ ಆ ಜಾತ್ರೆ ನೋಡಿದ್ದೀನಿ ಅಂದರೆ ತುಂಬ ವಿಜೃಂಭಣೆಯಿಂದ ಇದೆ ಮತ್ತು ಅಲ್ಲೊಂದು ಪಕ್ಷ್ ಪಕ್ಷಿಧಾಮ ಇದೆ ಬರ್ತಾ ಇರಬೇಕಾದ್ರೆ ಆ ಪಕ್ಷಿಧಾಮ ನೋಡಿದ್ದೀನಿ ಮತ್ತು ಶ್ರೀರಂಗಪಟ್ಟಣ ತಾಲ್ಲೂಕಲ್ಲಿ ಬರ್ಡ್ ಸಂಚುರಿ ಇದೆ ಅದು ಪಕ್ಷಿಧಾಮ ಅದು ತುಂಬ ಪ್ರಸಿದ್ಧಿಯಾದ ಪ್ರದೇಶ ಅಲ್ಲಿ ಮೂರು ತಿಂಗಳಿಗೊಮ್ಮೆ ಮೂ ಒಂದು ಮೂರು ತಿಂಗಳು ಅಕ್ಟೋಬರ್ ನವಂಬರ್ ಸೆಪ್ಟಂಬರ್ ಇಂಥ ಸಂದರ್ಭಗಳಲ್ಲಿ ಒಳ್ಳೆಯ ಪಕ್ಷಿಗಳು ಹೊರದೇಶಗಳಿಂದ ಬಂದು ಇಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಇಲ್ಲಿ ವಾಸ ಇರ್ತವೆ ಇಲ್ಲಿ ಮರಿಗಳನ್ನ ಮಾಡ್ತವೆ ಅಂಥ ಪಕ್ಷಿಧಾಮ ದ ಹತ್ರ ಮೂರು ಕಿಲೋಮಿಟ್ರ್ ದೂರದಲ್ಲಿ ನಮ್ಮ ಪಾಲಳ್ಳಿ ಗ್ರಾಮ ಇದೆ ನಾವಲ್ಲಿಗೆ ಹೋಗಿ ಪ್ರತಿ ಸಂದರ್ಭ ಆ ವೀಕ್ಷಣೆ ಮಾಡ್ತಾಯಿರ್ತೀವಿ ತುಂಬ ಸುಂದರವಾಗಿದೆ ಅಲ್ಲಿ ಮತ್ತೆ ಬೋಟಿಂಗ್ ಹೋಗ್ತೀವಿ ಬೋಟಿಂಗ್ ಕೂಡ ಅಷ್ಟೆ ಒಳ್ಳೆಯ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಅನೇಕ ಪ್ರಸಿದ್ಧಿ ಸ್ಥಳಗಳನ್ನ ನೋಡಿದ್ದೀವಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನ ಈ ಥರ ಈ ರೀತಿಯಾದಂಥ ದೇವಸ್ಥಾನಗಳನ್ನ ನಾವು ಚೆನ್ನಾಗಿ ನೋಡಿದ್ದೀವಿ ಮತ್ತು ಕಾವೇರಿ ನಿಸರ್ಗಧಾಮ ಮಡಿಕೇರದಲ್ಲಿ ಮತ್ತು ಅಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಮತ್ತು ತಲಕಾಡು ಮತ್ತು ಕಾವೇರಿ ಉಗಮಸ್ಥಾನ ಮತ್ತು ಅಲ್ಲಿ ಗೋಲ್ಡನ್ ಟೆಂಪಲ್ ಈ ಥರ ಪ್ರದೇಶಗಳನ್ನ ನೋಡಿದ್ದೀವಿ ಇದೆಲ್ಲ ಒಂದು ಒಂದು ರಮಣೀಯವಾದ ಸ್ಥಳಗಳು ಕಣ್ಣಿಗೆ ಇಂಪಾಗಿರೋಂಥ ಸ್ಥಳಗಳು ಇಂಥ ಸ್ಥಳಗಳ್ನೆಲ್ಲ ನನ್ನ ಜೀವಮಾನ್ದಲ್ಲಿ ನಾನು ನೋಡಿದ್ದೀನಿ ಇವುಗಳ ಜೊತೆ ಎಂಜಾಯ್ ಮಾಡಿದ್ದೀನಿ ಮತ್ತು ಅಬ್ಬೆ ಫಾಲ್ಸ್ ಅಲ್ಲಿ ಅಬ್ಬೆ ಫಾಲ್ಸಲ್ಲಿ ಬೀಳುವಂಥ ನದಿ ನದಿ ಮಧ್ಯದಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಇದಲ್ಲದೇ ನಾವು ಹೊರರಾಜ್ಯಕ್ಕೋಗಿದ್ದೀವಿ ರಾಮೇಶ್ವರ ಮತ್ತು ಕಾಮಾಕ್ಷಿ ಕಂಚಿ ಮತ್ತು ಮಧುರೈ ಮೀನಾಕ್ಷಿ ಮತ್ತು ಕನ್ನಿಕಾ ಪರಮೇಶ್ವರಿ ದೇವಾಲಯಗಳು ಇವುಗಳನ್ನೆಲ್ಲ ನಾವು ಪ್ರವಾಸೋದ್ಯಮದ ರೀತಿಯಲ್ಲಿ ನೋಡಿದ್ದೀವಿ ಮತ್ತು ನಮ್ಮ ರಾಜ್ಯದಲ್ಲೇ ಆದಂಥ ಧರ್ಮಸ್ಥಳ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಟೀಲು ಅನ್ನಪೂರ್ಣೇಶ್ವರಿ ಮತ್ತು ಶಾರದಾಂಬೆ ಶೃಂಗೇರಿ ಇಂಥ ಮುರುಡೇಶ್ವರ ಮತ್ತೆ ಮಲ್ಪೆ ಮಲ್ಪೆ ಬೀಚು ಇವುಗಳನ್ನೆಲ್ಲ ನೋಡಿದ್ದೀವಿ ತುಂಬ ಸುಂದರವಾದ ರೀತಿಯಲ್ಲಿದೆ ಅದೇ ನಾವು ಯೋಗ ಟೀಮಲ್ಲಿರೋದ್ರಿಂದ ತಿಂಗಳಿಗೊಂದ್ಸರಿ ಒಂದುವರೆ ತಿಂಗಳಿಗೊಂದ್ಸರಿ ಒಳ್ಳೆಯ ಒನ್ ಡೇ ಟ್ರಿಪ್ ಇಡ್ತೀವಿ ಆ ಟ್ರಿಪ್ಪಲಿ ಗೌಡಗೆರೆ ಪ್ರಸಿದ್ಧಿಯಾದ ಸ್ಥಳ ಆ ಗೌಡಗೆರೆ ನೋಡಿದ್ದೀವಿ ಬಿಡಿಂಗಲದಲೇ ಗ್ರಾಮದಲ್ಲಿ ಒಂದು ಪಂಚಮುಖಿ ಆಂಜನೇಯ ಮತ್ತು ಶನೇಶ್ವರ ದೇವಸ್ಥಾನ ಮಾಡಿದ್ದಾರೆ ಬಸವನ ಟೆಂಪಲ್ ಆ ದೇವಸ್ಥಾನ ನೋಡಿದ್ದೀವಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ ವಿಜೃಂಭಣೆಯಿಂದ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ನಡೆದು ನಡೆಸಿ ಮತ್ತು ಊಟದ ಸಮಯದಲ್ಲಿ ಅನ್ನ ಸಂತರ್ಪಣೆ ಮಾಡುವಂಥ ವ್ಯವಸ್ಥೆಗಳು ಈ ರಾಜ್ಯದಲ್ಲಿದೆ ಇಂಥ ಪ್ರದೇಶಗಳನ್ನ ನೋಡಿದ್ದೀವಿ ಮತ್ತು ರಮಣೀಯವಾದ ಸ್ಥಳ ಯಾವುದು ಮಡ್ಕೇರ ಮಡ್ಕೇರದಲ್ಲಿ ಒಳ್ಳೆಯ ರಮಣೀಯವಾದ ಸ್ಥಳಗಳನ್ನ ನಾವು ವೀಕ್ಷಣೆ ಮಾಡಿ ಕಣ್ಣನ್ನು ತಂಪು ಮಾಡ್ಕೊಂಡಿದ್ದೀವಿ ಇದಲ್ಲದೇ ಹೊರರಾಜ್ಯಗಳಾದ ನಾವು ಡೆಲ್ಲಿ ಡೆಲ್ಲಿಯಲ್ಲಿ ಹೋದಾಗ ಅಕ್ಷರಧಾಮ ಮತ್ತು ಇಂಡಿಯನ್ ಗೇಟು ಇಂಥ ಪ್ರಸಿದ್ಧಿ ಸ್ಥಳಗಳನ್ನೆಲ್ಲ ನಾವು ನೋಡಿದ್ದೀವಿ ಮತ್ತು ಅಲ್ಲಿ ಮಾರ್ಕೆಟ್ ಅದು ತುಂಬ ಬೆಲೆ ಕಡಿಮೆ ಬೆಲೆ ಇರುವಂಥ ಮಾರ್ಕೆಟು ಅಲ್ಲಿ ಹೋಗಿ ನಮಗೆ ಬೇಕಾಗಿರೋ ದಿನನಿತ್ಯ ಸಾಮಾನುಗಳ್ನೆಲ್ಲ ನಮಗೆ ತುಂಬ ಈ ಇಂಪ್ರಸ್ ಆಗಿರೋ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೀವಿ ಮತ್ತು ಬ್ರಹ್ಮಕುಮಾರಿ ಸಮಾಜದ ಮಹಿಳೆಯರು ಉತ್ತುಂಗದ ಶಿಬಿರವನ್ನು ಮಾಡಿದ್ದಾರೆ ಮೌಂಟ್ ಅಬು ಅಂಥೇಳಿ ಆ ಮೌಂಟ್ ಅಬುಗೆ ಹೋಗಿದ್ದೀವಿ ಅದು ಶ ಇಂಡಿಯಾದಲ್ಲೇ ಸ್ವರ್ಗ ಇದೆ ಅನ್ನೋ ಥರ ರಮಣೀಯವಾದ ರೀತಿಯಲ್ಲಿದೆ ಮತ್ತೆ ಅಲ್ಲಿಯೇ ಮಹಿಳೆಯರೇ ಅಡುಗೆನ ಮಾಡ್ತಾರೆ ಮತ್ತು ಸೋಲಾರ್ ಅಡುಗೆನ ಮಾಡುವಂಥ ವ್ಯವಸ್ಥೆ ಆ ಬ್ರಹ್ಮಕುಮಾರಿ ಮೌಂಟ್ ಅಬುಲಿ ಇದೆ ತುಂಬ ಸುಂದರವಾದ ರಮಣೀಯವಾದ ಸ್ಥಳ ಅದಲ್ಲದೇ ಅಲ್ಲಿ ಮಹಿಳೆಯರೇ ಒಳ್ಳೊಳ್ಳೆ ಊಟಗಳನ್ನ ಬೇಯಿಸ್ತಾರೆ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಅಡುಗೆ ತಯಾರಿ ಅಲ್ಲಾಗುತ್ತೆ ಅಷ್ಟು ವಿಜೃಂಭಣೆಯಾದ ಪ್ರಯಾ ಸ್ಥಳ ಆಗಿದೆ ಅದು ಅಂತ ಸ್ತಯ ಸ್ಥಳಗಳನ್ನ ನಾವು ನೋಡಿ ಪ್ರಯಾಣಸಿದ್ದೀವಿ ಅದು ಉತ್ತುಂಗದ ಶಿಖರದಲ್ಲಿದೆ ಶಿಖರದಲ್ಲಿದೆ ಯಾವುದು ಮೌಂಟ್ ಅಬು ಸುಂದರವಾದ ಸಭಾಂಗಣಗಳಿದೆ ಸುಂದರವಾದ ರೀತಿಲಿ ರಮಣೀಯವಾದ ರೀತಿಯಲ್ಲಿ ಪಾರ್ಕ್ಗಳನ್ನು ಮಾಡಿದ್ದಾರೆ ಒಳ್ಳೆಯ ಒಳ್ಳೆಯ ಹೂವಿನ ಗಿಡಗಳನ್ನ ಬೆಳ್ಸಿದ್ದಾರೆ ಕಣ್ಣಿಗೆ ಇಂಪಾಗೋ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಇದೆ ಅಂಥ ಪ್ರದೇಶಗಳನ್ನ ನಾವು ಪ್ರಯಾಣದ ಮೂಲಕ ನೋಡಿದ್ದೀವಿ ಮತ್ತು ನಾವು ಪ್ರಯಾಣ ಮಾಡಬೇಕಾದ್ರೆ ಒಂದು ವ್ಯಾನಲ್ಲಿ ಹೋಗ್ಬೇಕಾದ್ರೆ ಒಂದು ಟಿ ಟಿನಲ್ಲಿ ಹೋಗ್ಬೇಕಾದ್ರೆ ಅಥ್ವಾ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಜನ್ರೂ ಸಂತೋಷವಾಗಿ ಎಂಜಾಯ್ ಮಾಡಿಕೊಂಡು ಪ್ರಯಾಣ ಮಾಡ್ತೀವಿ ಮತ್ತು ನಾನು ಗಾಡಿ ಓಡಿಸ್ತೀನಿ ಗಾಡಿನ ಗಾಡಿಯಲ್ಲು ಅಷ್ಟೆ ನಾನು ಒಂಟಿ ಏಕಾಂಗಿಯಾಗಿ ಗಾಡಿ ಓಡ್ಸ್ತೀನಿ ಯಾರ ಸಹಕಾರವೂ ಇಲ್ಲದೇ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಗಾಡಿನ ಓಡಿಸ್ತೀನಿ ಆಗ ಪ್ರಥಮ ಬಾರಿಗೆ ನಾನೇ ಐದಾರು ಜನ್ರಲ್ಲಿ ನಾನೊಬ್ಬಳು ಪ್ರಥಮ ಬಾರಿಗೆ ಕೈನೆಟಿಕ್ ಒಂಡ ತಗೊಂಡು ಪ್ರಯಾಣ ಮಾಡಿದ್ದೀನಿ ಆ ಪ್ರಯಾಣ ಮಾಡಬೇಕಾದ್ರೆ ಅಂದಿನಿಂದ ಇಂದಿನವರ್ಗೂ ಕೂಡ ನಾನು ಗಾಡಿಯಲ್ಲೇ ಪ್ರಯಾಣ ಮಾಡೋದು ತುಂಬ ಒಂದು ಯಾರ ಮೇಲೂ ಅವಲಂಬಿತಳಾದೆ ನಾನೊಂದು ಅವಲಂಬಿತಳಾಗದೆ ಒಂದು ಮಹಿಳೆಯಾಗಿ ನಾನು ಆ ಗಾಡಿಯಲ್ಲಿ ಪ್ರಯಾಣ ಮಾಡ್ತೀನಿ ನಾನು ತುಂಬ ಅಪ್ರೂಪ ಬಸ್ಸಲ್ಲಿ ಹೋಗೋದು ತುಂಬ ರೇರು ಈಗ ಫ್ರೀ ಬಸ್ಸಿದೆ ಅಂಥೇಳಿ ನಾವು ಫ್ರೀ ಬಸ್ಸಿಗೋಗೋಲ್ಲ ನಾವು ನಮ್ಮದೇ ದುಡ್ಡು ಖರ್ಚು ಮಾಡಿಕೊಂಡು ಒಂದು ವ್ಯಾನ್ ಮಾಡ್ಕೊಂಡು ಪ್ರಯಾಣ ಮಾಡ್ತೀವಿ ಇಲ್ಲ ಅಂದ್ರೆ ನಮ್ಮ ಗಾಡಿಗಳಲ್ಲಿ ಪ್ರಯಾಣ ಬೆಳೆಸ್ತೀವಿ ಮತ್ತು ಪ್ರಯಾಣ ಮಾಡಬೇಕಾದ್ರೆ ಒಂದು ಶಿಸ್ತುಬದ್ಧವಾದಂಥ ರೀತಿಯಲ್ಲಿ ಪ್ರಯಾಣ ಬೆಳೆಸ್ತೀವಿ ಯಾವ ಕಡೆಗೂ ಗಮನ ಹರಿಸ್ದೇ ನಮ್ಮ ಪಾಡಿಗೆ ನಾವು ನಮ್ಮ ಗಾಡಿ ಮೇಲೆ ನಿಗಾ ಇಟ್ಕೊಂಡು ನಾನು ಗಾಡಿನ ಓಡಿಸ್ತೀನಿ ಮತ್ತು ಆ ಗಾಡಿ ಓಡಿಸ್ಬೇಕಾದ್ರೆ ಯಾರ ಜೊತೆ ಕೂಡ ನಾನು ಮಾತಾಡೋಲ್ಲ ಅಥ್ವಾ ಮೊಬೈಲಲ್ಲಿ ಫೋನ್ ಮಾಡೋಲ್ಲ ಯಾವುದೇ ರೀತಿಯಾದ ಅನದರ್ ಚಟುವಟಿಕೆಗಳನ್ನ ಇಟ್ಕೊಳ್ದೆ ಗಾಡಿನ ಗಾಡಿನ ಶುಭ್ರವಾದ ರೀತಿಯಲ್ಲಿ ನಿಧಾನಕ್ಕೆ ರೋಡ್ ಮೇಲೆ ಓಡಿಸ್ಕೊಂಡು ನನ್ನ ಗುರಿನ ತಲುಪ್ತೀನಿ ಮತ್ತು ಈ ದೇಶದಲ್ಲಿ ಪ್ರಯಾಣ ಮಾಡೋಕ್ಕೆ ಅನುಕೂಲವಾದ ರೀತಿಯಲ್ಲಿ ಗೆದ್ದಿರುವಂಥ ಎಲ್ಲ ವ್ಯಕ್ತಿಗಳು ರಸ್ತೆಗಳನ್ನ ಸುರಕ್ಷಿತವಾದ ರೀತಿಯಲ್ಲಿ ಮಾಡ್ಕೊಟ್ಟಿದ್ದಾರೆ ಸಮಾಜಕ್ಕೆ ಒಂದು ಸುಂದರವಾದ ರೀತಿಯಲ್ಲಿ ಪ್ರಯಾಣ ಬೆಳ್ಸೋಕೆ ಅನುಕೂಲ ಆಗೋ ಹಾಗೆ ಎಲ್ಲ ರಸ್ತೆಗಳು ಚೆನ್ನಾಗಿದೆ ಮತ್ತೆ ಹೋಗೋಕ್ಕೆ ಅನುಕೂಲಕರವಾಗಿದೆ ಮತ್ತು ನಾವು ಪ್ರಯಾಣ ಮಾಡಿ ತುಂಬ ಸುಂದರವಾದ ರೀತಿಯಲ್ಲಿ ಜೀವನನ ಅವಲಂಬಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಹೇಳ್ಳಿಕ್ಕೆ ಇಷ್ಟಪಡ್ತೀನಿ